ಅಲೋ ಯಾರು ಮಾತಾಡುವುದು ಹೌದು ಹೌದಾ ನಮಗೆ ಉಷ್ ನಮಗೆ ಹುಷಾರ್ ಇರಲಿಲ್ಲ ನಾನು ನಿಮ್ಮ ಹತ್ರ ಮದ್ದು ಕೊಂಡು ಹೋಗಿದ್ದೇನೆ ಜ್ವರ ಕಮ್ಮಿ ಆಗಿ ಈಗ ಕೆಮ್ಮು ಶುರುವಾಗಿದೆ ಅದಕ್ಕೆ ನಾನು ಇನ್ನು ಏನು ಮಾಡಬೇಕು ಯಾವ ಫುಡ್ ತೆಕೊಳ್ಬೇಕಂತ ಹೇಳಿ ನೀವು ಸ್ವಲ್ಪ ಹೇಳ್ತಿರಾ

ಹಾಂ

ಅದೆ ಜ್ವರ ಕಡಿಮೆ ಆಗಿದೆ ಕೆಮ್ಮು ಇದೆ

ಆಯಿತು

ಹಾಂ ಆಯ್ತು ಆಯಿತು ಆಯ್ತು ಆಯಿತು ಹಾಂ ಆಯ್ತು ಆಯಿತು ಹೌದಾ ಹಾಂ ಅದು ಪುನಃ ನಾನು ನರ್ಸಿನ ಹತ್ರ ತೋರಿಸಬೇಕಾ ಡಾಕ್ಟ್ರ್ ಹತ್ರ ತೋರಿಸಬೇಕಾ ಹಾಂ ಆಯಿತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯಿತು ಆಯ್ತು ಆಯ್ತು ಮೇಡಮ್

ಹಾಂ ಅಮ ಅವಗ ಅವಗ ಮಲಗ್ಬೋದಾ ಹಾಂ ಹಾಂ ಹಾಂ ಆಯಿತಾ ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಮೇಡಮ್ ಸರಿ ಆಯ್ತು ಆಯ್ತು ಆಯ್ತು

ಆಯ್ತು ಆಯ್ತು ಆಯ್ತು ಹಾಂ ಹಾಂ ಆಯ್ತು